ಹೌದು ನಮ್ಮ ಧರ್ಮ ನಮಗೆ ಸಮಾಜ ಸೇವೆಯನ್ನು ಕಲಿಸ್ತದೆ ಸಮಾಜ ಸೇವೆ ಎನ್ನುವುದು ನಾವು ಅಭ್ಯಾಸ ಮಾಡಿ ಹಾಗೂ ಯಾರು ನಮಗೆ ಹೇಳಿಕೊಟ್ಟು ಬರುವಂಥ ವಿಷಯ ಅಲ್ಲ ಸಮಾಜ ಸೇವೆ ಎನ್ನುವುದು ನಮ್ಮ ಮನಸ್ಸಿಗೆ ಬರಬೇಕು ಅದನ್ನು ಅವರಾಗೇ ಮಾಡಬೇಕು ಹಾಗೂ ನಾವು ಮಾಡುವ ಸೇವೆ ಯಾರೂ ನಮಗೆ ಹಣವನ್ನು ಹಾಗೂ ಸಂಬಳವನ್ನು ಕೊಡುವುದಿಲ್ಲ ಹಾಗೂ ನಾವು ಇವತ್ತು ಒಬ್ಬರಿಗೆ ಸಹಾಯ ಅಥವಾ ಸೇವೆಯನ್ನು ಮಾಡಿ ನಾವು ಅವರ ಬಳಿ ಏನೂ ನಿರೀಕ್ಷೆ ಕೂಡ ಮಾಡುವಂತಿಲ್ಲ ಅದು ಕೂಡ ತಪ್ಪಾಗ್ತದೆ ಆಯಿತಾ ಹಾಗೂ ನಾವು ಅವರನ್ನು ನಮ್ಮ ಗುಲಾಮರ ಹಾಗೆ ವರ್ತಿಸಲೂಬಾರದು ಅದು ತಪ್ಪು ಕೆಲವರು ಸಮಾಜ ಸೇವೆಯನ್ನು ಇನ್ನೊಬ್ಬರಿಗೆ ತೋರಿಸಲಿಕ್ಕೆ ಮಾಡ್ತಾರೆ ತಮ್ಮ ಘನತೆಯನ್ನು ಹೆಚ್ಚಿಸಲೂ ಮಾ ತೋರಿಕೆಯ ಸಮಾಜ ಸೇವೆಯನ್ನು ಮಾಡ್ತಾರೆ ಇದು ತಪ್ಪು ಇನ್ನು ಕೆಲವರು ಸಮಾಜ ಸೇವೆಯನ್ನು ಮಾಡಿ ಅವರನ್ನು ಗುಲಾಮರನ್ನಾಗಿ ವರ್ತಿಸ್ತಾರೆ ಇದೂ ತಪ್ಪು ಈ ರೀತಿಯ ವರ್ತನೆ ಯಾರು ಯಾವ ಧರ್ಮವೂ ಮಾಡಿಯೆಂದು ಹೇಳುವುದಿಲ್ಲ ಆಯಿತಾ ಇದು ಮನುಷ್ಯನ ನಡವಳಿಕೆ ಅವನ ವ್ಯಕ್ತಿತ್ವವನ್ನು ತೋರಿಸ್ತದೆ ಹೊರತು ಅವನ ಧರ್ಮವನ್ನಲ್ಲ ಎಲ್ಲ ಧರ್ಮವು ಹೇಳುವುದು ಮೊದಲು ನಾವು ಮಾನವರು ಮಾನವೀಯತೆಯನ್ನು ಎತ್ತಿ ಹಿಡಿಬೇಕಷ್ಟೆ ಸಮಾಜ ಸೇವೆ ಎಂದರೆ ನಾವು ಯಾವ ಜಾತಿ ಧರ್ಮ ಎಂದು ನೋಡದೆ ಎಲ್ಲರೂ ಒಟ್ಟಾಗಿ ಒಂದು ಸಮಸ್ಯೆಗೆ ಒಂದಾಗಬೇಕು ಉದಾಹರಣೆಗೆ ಪ್ರವಾಹದ ಸಮಯದಲ್ಲಿ ಭೂಕುಸಿತ ಭೂಕಂಪ ಈ ಥರದ ಸಂದರ್ಭದಲ್ಲಿ ನಾವು ಈ ಧರ್ಮದವರು ಆ ಧರ್ಮದವರು ಎಂದು ನೋಡದೆ ಎಲ್ಲರೂ ಒಟ್ಟಾಗಿ ನಾವು ಸಮಾಜ ಸೇವೆಯನ್ನು ಮಾಡುವುದೇ ನಮ್ಮ ಕರ್ತವ್ಯ ಸಮಾಜ ಸೇವೆ ಎಲ್ಲ ಧರ್ಮವೂ ಸೇರಿ ಮಾಡಬೇಕು ಅದರಲ್ಲಿ ಯಾವುದೇ ಜಾತಿ ಭೇದ ಮಾಡಬಾರ್ದು ಇದು ನನ್ನ ಅಭಿಪ್ರಾಯ ಹಿಂದಿನ ಗಾದೆಯೇ ಇದೆ ಬಲಗೈಯಲ್ಲಿ ಮಾಡಿದ ಸಹಾಯ ಎಡಗೈಗೆ ಗೊತ್ತಾಗಬಾರ್ದು ಅಂತ ಹಾಗಾಗಿ ನನ್ನ ಪ್ರಕಾರ ನನ್ನ ಧರ್ಮ ಸಮಾಜ ಸೇವೆಯನ್ನು ಮಾಡು ಎಂದು ಹೇಳ್ತದೆ ಹಾಗೆ ಜಾತಿ ಭೇದ ಮಾಡಬಾರ್ದು ಅನ್ನುವುದನ್ನು ನನ್ನ ಧರ್ಮ ಹೇಳ್ತದೆ